ನನಗೆ ಸಾಂಗ್ ಹೇಳೋದಂದ್ರೆ ತುಂಬಾ ಇಷ್ಟ ಆಗ್ತಾಯಿರ್ತಿತ್ತು ಮತ್ತು ಅದೇ ರೀತಿಯಾಗಿ ಸ್ಕೂಲ್ ಸ್ಕೂಲಲ್ಲಿ ಸಾಂಗ್ ಹೇಳ್ತಾ ಇದ್ದೆ ಮತ್ತು ಪ್ರೈಸ್ ತಗೊತಾ ಇದ್ದೆ ಮತ್ತು ಕಾಲೇಜಲ್ಲೂ ಅಷ್ಟೆ ನನಗೆ ಇಷ್ಟವಾದಂಥ ಸಾಂಗು ಸಾಂಗನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಅದೇ ರೀತಿಯಾಗಿ ಕ್ಲಾಸಲ್ಲಿ ಯಾವುದೇ ರೀತಿ ಒಂದು ಪ್ರೋಗ್ರಾಮ್ನಲ್ಲಿ ಆ ಸಾಂಗ್ ಹೇಳ್ತಾ ಇದ್ದೆ ನಂಗೆ ಸಾಂಗ್ ಹೇಳೋದಂದ್ರೆ ತುಂಬಾ ಇಷ್ಟ ಆಗ್ತಾಯಿತ್ತು ಮತ್ತು ಅದೇ ರೀತಿಯಾಗಿ ಸಾಂಗ್ ಹೇಳೋದಂದ್ರೆ ನಾನು ಈಗ ಸಿಂಗಿಂಗ್ ಸಿಂಗಿಂಗ್ ಅಂದರೆ ಅದಕ್ಕೆ ಅದಕ್ಕೆ ಆದಂತಹ ಕ್ಲಾಸಸ್ಸನ್ನು ನಡೆಸ್ತಾ ಇರ್ತಾರೆ ಮತ್ತು ಅದಕ್ಕೆ ಹೋದಾಗ ಅದಕ್ಕೋದಾಗ ಅವರು ಅದಕ್ಕಂತ ಒಂದೊಂದು ಪ್ರೊಸೆಸ್ ಇರ್ತೈತೆ ಅವರು ಅದರಲ್ಲಿ ತುಂಬ ಸಕ್ಸಸ್ಸಾಗಿ ಸಿಂಗರ್ ಆಗ್ತಾಯಿರ್ತಾರೆ ಆ ಥರ ಏನು ನಂಗೆ ಇರಲಿಲ್ಲ ನನಗೆ ಸಾಂಗ್ ಹೇಳೋದಂದ್ರೆ ತುಂಬಾ ಇಷ್ಟ ಆಗ್ತಾಯಿತ್ತು ಈಗಲೂ ಅಷ್ಟೆ ಸ್ ಫೋನಲ್ಲಿ ಬಂದಾಗ ಸಾಂಗ್ ಹೇಳ್ತಾ ಇರ್ತೀನಿ ಮತ್ತೆ ಅದೇ ರೀತಿಯಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ